ಹಾಂ ಮೇಯ್ನಾಗಿ ನಾನು ಪುಸಕ್ತಗಳನ್ನೆಲ್ಲ ಈ ಪುಸ್ತಕ ಮಳಿಗೆಗಳಲ್ಲೇ ತೊಗೊಳ್ತೀನಿ ಅಂದರೆ ಪುಸ್ತಕ ಮಳಿಗೆ ಅಂದರೆ ಅದು ಸ್ವಪ್ನ ಬುಕ್ ಹೌಸ್ ಆಗಿರ್ಬೋದು ಅಥ್ವಾ ದೊಡ್ಡ ದೊಡ್ಡ ಬುಕ್ ಸ್ಟಾಲ್ಸ್ ಇರುತ್ತಲ್ಲ ಅಲ್ಲೇ ಹೋಗ್ತೀನಿ ಆದರೆ ನಮಗೆ ಸೆಕೆಂಡ್ ಹ್ಯಾಂಡ್ಗೇ ಕೆಲ್ವೊಂದು ಪುಸ್ತಕ್ಗಳು ಮಾತ್ರ ಸಿಗುತ್ತೆ ಮತ್ತು ಎಲ್ಲ ಥರದ್ದು ಪುಸ್ತಕಗಳೂ ಸಿಗಬೇಕು ಅಂತ ಅಂದ್ರೆ ಮಂಡ್ಯ ಪಕ್ಕ ಇಲ್ಲೇ ಮೈಸೂರು ಇದರಲ್ಲಿ ಅಂದರೆ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಅಂತ ಇತ್ತು ಅದು ಇವಾಗ ಹೇಗಿದೆ ಅಂತ ಅದು ನನಗೆ ಅಷ್ಟು ಇದಿಲ್ಲ ಆದರೆ ನಾನು ಅಲ್ಲೇ ಹೋಗ್ತಿದ್ದೆ ನಮ್ಮ ಕಾಲೇಜಿಗೆ ರಿಲೇಟೆಡು ಎಲ್ಲ ಥರ ಟೆಕ್ಷ್ಟ್ ಬುಕ್ ಆಗಿರ್ಬೋದು ಸ್ಟೋರಿ ಬುಕ್ಸ್ ಆಗಿರ್ಬೋದು ಕಾದಂಬರಿಗಳು ನಾವೆಲ್ಸು ಎಲ್ಲ ಥರದ್ದು ಬುಕ್ಸ್ಗಳು ಚಿಕ್ಕ ಮಕ್ಳದ್ದು ಬುಕ್ಸು ಚಾರ್ಟ್ಗಳು ಆಮೇಲೆ ನಮಗೆ ಸ್ಟೇಷ್ನರೀಸ್ ಅಂದರೆ ಬರೆಯೋಕೆ ಓದೋಕ್ಕೆಲ್ಲ ಪೆನ್ಸಿಲ್ಸು ಓದೋಕೆ ಅಂದರೆ ಮಾಮೂಲು ಈ ಇದು ರೈಟಿಂಗ್ ಬುಕ್ಸು ಎಲ್ಲ ಥರದ್ದು ಸಿಗ್ತಾಯಿತ್ತು ಕಾಪೀ ಹಾಂ ಕಾಪಿ ರೈಟಿಂಗು ಅಂಥದ್ದೆಲ್ಲ ಸೊ ಹಾಗಾಗಿ ನಾವು ಇಲ್ಲೇ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಅಂತ ಒಂದ್ ಪ್ಲೇಸಿಗೆ ಹೋಗ್ತಿದ್ವಿ ಅಲ್ಲಿ ತೊಗೊಳ್ಬೇಕಾದ್ರೆ ನಮಗೆ ಏನೂ ಈ ಪುಸ್ತಕ್ಗಳು ಕಾಸ್ಟ್ಲಿ ಪುಸ್ತಕ್ಗಳು ಹೆಂಗಪ್ಪಾ ಹಿಂಗೆ ಸಿಗುತ್ತೆ ಅಂತ ಅನ್ನಿಸ್ತಾಯಿತ್ತು ಅಂದರೆ ಅಷ್ಟು ಸೆಕೆಂಡ್ ಹ್ಯಾಂಡ್ ರೇಟ್ಗೇನ ಅವರು ಕೊಡ್ತಾಯಿದ್ದರು ಅಷ್ಟು ಏನೇ ಬುಕ್ ಬೇಕು ಅಂತಂದ್ರೂ ಅಲ್ಲಿಗೆ ಹೋದೆ ಈ ಯಾವುದು ಇಲ್ಲ ಅಂತ ಮಾತ್ರ ಆಗ್ತಿರಲಿಲ್ಲ ಇನ್ ಕೇಸ್ ಅವ್ರ ಹತ್ರ ನಮ್ಗೇನ ಏನು ಇಲ್ಲ ಅಂದ್ರೂ ಅವ್ರು ಆಮೇಲೆ ನೀವು ಸಿಕ್ಕದ ತಕ್ಷಣನೇ ಆವತ್ತು ನಮ್ಮ ನಿಮಗೆ ತಲುಪಿಸ್ತೀವಿ ಅನ್ನೋ ಒಂದು ಇದರಲ್ಲಿ ಇರ್ತಾರೆ ಆ ಪುಸ್ತಕಗಳ ಮಳಿಗೆಗಳದ್ದು ಆ ಓನರ್ಸ್ ಇರ್ತಾರಲ್ಲ ಅವರೆಲ್ಲ ಹಾಗೇ ನಾವು ಎಲ್ಲ ಥರದ ಬುಕ್ಸ್ದು ಬುಕ್ಸು ಕೂಡ ಸೆಕೆಂಡ್ ಹ್ಯಾಂಡ್ ಮೇಯ್ನಾಗಿ ನಾನು ತೊಗೊಳ್ತಾಯಿದ್ದದ್ದು ಸೆಕೆಂಡ್ ಹ್ಯಾಂಡು ನಾವು ಅಷ್ಟೊಂದು ಇದಿರಲಿಲ್ಲ ಶ್ರೀಮಂತ್ರಾತರಾಗಿರ್ಲಿಲ್ಲ ಅಂದರೆ ಎಲ್ಲ ಥರ ಬುಕ್ಸ್ ಈ ಐನೂರು ಆರ್ನೂರು ರೂಪಾಯದ್ದು ಬುಕ್ಸ್ಗಳನ್ನೆಲ್ಲ ಖರೀದಿ ಮಾಡಬೇಕು ಅಂತ ಏಕೆಂದ್ರೆ ನಂದು ಹೈಯರ್ ಸ್ಟಡೀಸು ಈ ಡಿಗ್ರಿ ಎಲ್ಲ ಮಾಡ್ಬೇಕಾದ್ರೆ ಎಲ್ಲ ಬು ದೊಡ್ಡ ದೊಡ್ಡ ಬುಕ್ಗಳು ನಾವು ಎಲ್ಲಿಂದ ತೊಗೊಂಡ್ಬರೋದು ಅವನು ಕಾಲೇಜ್ ಲೈಬ್ರರಿಯಲ್ಲೂ ಎಲ್ಲ ತೊಗೊಂಡ್ಬಿಡ್ತಾರೆ ಅಂದ್ರೆ ನಮಗೂ ಸಿಕ್ತಾಯಿರಲ್ಲ ಆದರೆ ಮನೆಯಲ್ಲೂ ಓದಿಕೋ ಬೇಕು ಅಂತಿರುವಾಗ ಒಂದು ಸೆಕೆಂಡ್ ಹ್ಯಾಂಡ್ ಬುಕ್ ನನಗೆ ಬೇಕೇ ಆಗಿತ್ತು ಅದರಿಂದ ನಾನು ಅಲ್ಲಿಗೆ ಹೋಗಿ ತೊಗೊಳ್ತಾಯಿದ್ದೆ ಸೆಕೆಂಡ್ ಹ್ಯಾಂಡ್ ಬುಕ್ಗಳು ಯಾವುದು ಏನೂ ನಮಗೆ ಕಷ್ಟ ಓದೋದಕ್ಕೆ ಕಷ್ಟ ಅಂತದ್ದೆಂತ ಏನೂ ಇಲ್ಲ ಎಲ್ಲ ಚೆನ್ನಾಗೆ ಓದಿಕೊಂಡು ಒಳ್ಳೆಯ ಶಿಕ್ಷಣವೇ ನಾವು ಪಡ್ಕೊಂಡಿದ್ದೀವಿ